ಹಾಂ ಬನ್ರಿ ಕೊಡ್ತೀವಿ ನೂರ ಇಪ್ಪತ್ತು ರೂಪಾಯಿ ಭಾಳ ರೀಸನೆಬಲ್ ರೇಟ್ ಇಟ್ಟೇವೆ ರೀ ಹಾಂ ಸಾವಯವ ಬೆಲ್ಲನೂ ಭಾಳ ಚೀಪ್ ರೇಟು ಐವತ್ತು ರೂಪಾಯಿ ಕೆಜಿ

ನಾವು ಇಡುದೇ ರೀಸನೇಬಲ್ ಹೊರಗಿನ ಮಾರ್ಕೆಟ್ಗಿಂತ ಐವತ್ತು ರೂಪಾಯಿ ಅಗದಿ ರೀಸನೆಬಲ್ ರೇಟೇ ಇಟ್ಟೇವೆ ನೀವು ಇನ್ನೂ ಕಡ್ಮೆ ಬೇಕಂದ್ರೆ ಕೊಡ್ತಿವಿ ಬನ್ರಿ ಇರುತ್ತೆ ಸಿಗ್ತಾವೆ ಬನ್ರಿ ಅಗದಿ ಚಲೋ ಒಳ್ಳೆ ಕ್ವಾಲಿಟಿ ಚುರುಮುರಿ ಚೀಲನೇ ಇಟ್ಟಿದ್ದೀವಿ ನಾವು ಹಾಂ ರವೆನೂ ಅರ್ವತ್ತು ರೂಪಾಯಿ ಕೆಜಿ ರೀ

ಹ್ಞೂ ಜೋಳನೂ ಜೋಳ ನಲವತ್ತೈದು ರೂಪಾಯಿ ಕೆಜಿ ಗೋಧಿನೂ ಐವತ್ತೈದು ರೂಪಾಯಿ ಕೆಜಿ

ಹುಣ್ಸೆ ಹಣ್ಣು ಮೂವತ್ತೈದು ರೂಪಾಯಿ ಕೆಜಿ ರೀ ಭಾಳ ಗಿಡಗಳು ಹಾಕೇವಿ ಎಲ್ಲ ನಾವು ಇದರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಕೊಡ್ತೀವಿ

ಕೆ ಜಿಗಟ್ಟಲೆ ಕೊಡ್ತೀವಿ ಬನ್ರಿ ನಾವೆಲ್ಲ ಮಂಡಿ ಬೆಲೆ ಕೊಡೋದಿಲ್ಲ ನಮಗೆ ಗಿರಾಕಿಗಳು ಭಾಳ ನಂಬಿಕಸ್ತರು ಗಿರಾಕಿಗಳಿಗೆ ನಾವು ಕೊಡ್ತೇವೆ ಬನ್ರಿ ಬನ್ರಿ ಹಾಂ ರೀ ಹ್ಞೂ ರೀ ಹಾಂ ರೀ

ಹಾಂ ರೀ ಎಲ್ಲ ಎಲ್ಲ ಸಾಮಾನು ಬೇರೆ ಯಾವುದು ದಿನಬಳಕೆ ಪದಾರ್ಥಗಳು ನಮ್ಮಲ್ಲಿ ಸಿಗೋದೇ ಇಲ್ಲ ರಿ ಇಲ್ಲ ಕುಸುಬೆ ಎಣ್ಣೆನೆ ನಾವು ಮಾರಾಟ ಮಾಡುದು ಶೇಂಗ ಎಣ್ಣೆ ಇಟ್ಟೇ ಇಲ್ಲ ರಿ ನಾವು ಗಾಣದಾಗ ತಿರುಗಿಸಿ

ಹೌದು ಹೌದು ಹೌದು ಹೌದ್ರಿ

ಅವಶ್ಯ ಮನೆ ಬಾಗಿಲಿಗೆ ನಮ್ಮೆಲ್ಲ ಹಾಂ ರೀ ಅವಶ್ಯ ಹಾಂ ಪೋನ್ಪೇ ಮಾಡಿ ಮಾಡಿರಿ ನಾವು ಕಳಿಸಿಬಿಡ್ತೇವೆ ಮನೆ ಬಾಗಿಲಿಗೆನೆ ಎಲ್ಲ ನಮ್ಮದೆಲ್ಲ ಶುದ್ಧವಾದ ತಾಜಾ ಸಾವಯವ ಪದಾರ್ಥ ಇದು ಎಲ್ಲ ಮಾರ್ಕೆಟ್ ರೇಟ್ ಕೇಳಿರಿ ನಮ್ಮ ರೇಟು ಕೇಳಿರಿ ನಾವು ಎಲ್ಲ ನಾವು ಫಸ್ಟ್ ಕ್ವಾಲಿಟಿನೆ ತರಿಸುದು ಫಸ್ಟ್ ಕ್ವಾಲಿಟಿನೆ ಕೊಡೋದು ಲೋ ಕ್ವಾಲಿಟಿ ನಮ್ಮಲ್ಲಿ ಸಿಗೋದೆ ಇಲ್ಲ ರಿ ಹಾಂ ರೀ ಹಾಂ

ಮತ್ತು ಯಾರು ನಿಮ್ಮ ಪರಿಚಯ ಇದ್ದವರಿಗೆ ಹೇಳಿರಿ